ನನಗೆ ಸ್ಕೂಲಲ್ಲಿ ಇಷ್ಟ ಆಗಿದ್ದಂತದ್ದೇನಂದರೆ ಗೇಮ್ಸ್ ಜಾಸ್ತಿ ಇಷ್ಟ ಆಗ್ತಿತ್ತು ಮತ್ತು ಡ್ಯಾನ್ಸ್ ಜಾಸ್ತಿ ಇಷ್ಟ ಆಗಿತ್ತು ಇಲ್ಲ ಏನಂದ್ರೆ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಇದೆಲ್ಲ ನನಗೆ ತುಂಬ ಇಷ್ಟ ಆಗ್ತಿತ್ತು ಯಾಕಂದರೆ ಇದರಲೆಲ್ಲ ಏನಂದ್ರೆ ಜಾಸ್ತಿ ಡ್ಯಾನ್ಸಿಗೆಲ್ಲ ನಾನು ಸೇರ್ತಿದ್ದೆ ಎಲ್ಲರೂ ನಮ್ಮ ಮನೆಯವರು ನನಗೆ ಜಾಸ್ತಿ ಹೆಂಕ್ರೇಜ್ ಮಾಡ್ತಿದ್ದರು ನನಗೆ ಡ್ಯಾನ್ಸ್ ಅಂದರೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅದರಿಂದ ನಮ್ಮ ಟೀಚರ್ಸು ನನಗೆ ಏನಂದ್ರೆ ತುಂಬ ಸಪೋರ್ಟ್ ಮಾಡ್ತಿದ್ದರು ಎಲ್ಲ ಯಾವುದೇ ಕಾಂಪಿಟೇಷನ್ ಇರಲಿ ಡ್ಯಾನ್ಸ್ ಇರಲಿ ಎಲ್ಲದಕ್ಕೂ ನನ್ನನ್ನು ಸೇರಿಸ್ಕೋತಿದ್ರು ತುಂಬ ಕಾಂಪಿಟೇಷನಲ್ಲಿ ಪಾರ್ಟಿಸ್ಪೇಟ್ ಮಾಡಿ ಆದರೆ ಪ್ರೈಸಸ್ ಎಲ್ಲ ನಾನು ಜಾಸ್ತಿ ತಗೋ ಬಂದಿದ್ದೀನಿ ಅದಕ್ಕೆ ನನಗೆ ಖುಷಿ ಮತ್ತು ಆಟಗಳು ಅಂದರೆ ಜಾಸ್ತಿ ಇಷ್ಟ ನನಗೆ ಅದರಲ್ಲೂ ಕೋಕೋ ಕಬಡ್ಡಿ ರನ್ನಿಂಗ್ ರೇಸು ಮತ್ತು ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗ್ರೆಲ್ಲ ಸೇರಿಕೊಂಡು ಮನೆ ಹತ್ರ ಕೂಡ ಕುಂಟೆಬಿಲ್ಲೆ ಕಣ್ಣಾಮುಚ್ಚೆ ಈ ಥರ ಎಲ್ಲ ಆಡ್ತಿದ್ವಿ ಸ್ಕೂಲಲ್ಲಿ ಏನಂದ್ರೆ ನಮಗೆ ಇದಕ್ಕೆ ಅಂತ ಟ್ರೈ ಮಾಡ್ತಿದ್ದು ತ್ರೋಬಾಲಿಗೆ ಜಾಸ್ತಿ ಒತ್ತು ಕೊಟ್ಟುಬಿಟ್ಟು ನಮಗೆ ತ್ರೋಬಾಲ್ ತುಂಬ ಚೆನ್ನಾಗಿ ಹೇಳಿಕೊಡ್ತಿದ್ರು ಅದರಲ್ಲಿ ನಾವೆಲ್ಲ ಏನಂದ್ರೆ ತಾಲೂಕು ಮಟ್ಟದಲ್ಲಿ ನಾವು ಭಾಗ್ವಸಿದ್ವಿ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ವಿ ಆಂ ಅದ್ರಲ್ಲೂ ತುಂಬ ಪ್ರಶಸ್ತಿ ಪಡ್ಕೊಂಡು ಬಂದಿದ್ದೆ ನಾನು ಮತ್ತು ನನ್ಗೆ ಇನ್ನು ಏನಂದ್ರೆ ಶಟಲ್ಕಾಕನ್ನು ನಮ್ಮ ಪಿ ಟಿ ಸರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅದ್ರಲ್ಲಿ ನನ್ಗೆ ಜಾಸ್ತಿ ಹಿಂಟ್ರಸ್ಟ್ ಇತ್ತು ಮತ್ತು ನಾನು ಕಬಡ್ಡಿಯಲ್ಲಿ ಕೂಡ ಭಾಗ್ವಹಿಸಿದ್ದೆ ನನಗೆ ಈ ಥರ ಆಟದಲ್ಲಿ ಮತ್ತೆ ಡ್ಯಾನ್ಸಲ್ಲಿ ಅನ್ನೋದ್ ಜಾಸ್ತಿ ಇಷ್ಟ ಇರ್ತಿತ್ತು ಮತ್ತು ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೇ ನಮ್ಮ ಸರ್ಗಳೆಲ್ಲ ಕರೆದ್ಬಿಟ್ಟು ನೀನೆ ಯಾವುದಾದ್ರೂ ಹಾಡು ಸೆಲೆಕ್ಟ್ ಮಾಡು ಡ್ಯಾನ್ಸ್ ಮಾಡಿಸು ಈ ಥರ ಹೇಳು ಅಂತ ಹೇಳೋವ್ರು ಅದಕ್ಕೆ ನಂಗೆ ಜಾಸ್ತಿ ಖುಷಿ ಆಗ್ತಿತ್ತು ಮತ್ತು ಅದ್ರಲ್ಲೆಲ್ಲಾ ಭಾಷ್ಣ ಎಲ್ಲ ಜಾಸ್ತಿ ಹೇಳಿಕೊಡೋರು ಮತ್ತು ಹಾಡುಗಳು ಹೇಳೋದಕ್ಕೆ ನಮಗೆ ಒಬ್ಬ ಸರ್ ಇದ್ದರು ಅವರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ರು ಅಂದರೆ ಅವಾಗ್ಲಿಂದ ನನಗೆ ಹಾಡಬೇಕು ಅಂತ ಕೂಡ ಅನಿಸ್ತಿತ್ತು ಇದೆಲ್ಲ ನನ್ಗೆ ಏನಂದರೆ ಸ್ಕೂಲ್ ಲೈಫಿಂದನೇ ಕಲ್ತಿರೋದರಿಂದ ಇದನ್ನು ನಾನು ಮತ್ತೆ ಮತ್ತೆ ಏನಂದ್ರೆ ನಾನು ಈಗಲೂ ಏನಂದ್ರೆ ಅದನ್ನೆಲ್ಲ ನಾನು ತುಂಬ ಇಷ್ಟಪಡ್ತಿನಿ ಅದರ್ದು ಯಾವಾಗ ಹೇಗೆ ಏನು ಅನ್ನೋದನ್ನೆಲ್ಲ ಇವಾಗ ಕ್ಲೀನಾಗಿ ತಿಳ್ಕೊಂಡಿದೀನಿ ನನಗೆ ಸ್ಕೂಲಲ್ಲಿ ಇಷ್ಟ ಆಗಿದ್ದು ಅಂದರೆ ಇನ್ನು ಪ್ರತಿಭಾ ಕಾರಂಜಿ ಪ್ರತಿಭಾ ಕಾರಂಜಿಗೆ ಹೋಗಬೇಕು ಅಂತ ಹೇಳಿದ್ರೆ ಒಬ್ಬರು ಮಗು ಏನಂದ್ರೆ ಒಂದು ನಾಲ್ಕರಿಂದ ಐದರಲ್ಲಿ ಮಾತ್ರ ಪಾರ್ಟಿಸ್ಪೇಟ್ ಮಾಡಬೇಕಾಗಿತ್ತು ಅದ್ರಲ್ಲಿ ಎಷ್ಟು ಆಗತ್ತೊ ಸಾಧ್ಯ ಅಷ್ಟಕ್ಕೆಲ್ಲ ಭಾಗ್ವಹಿಸೋದಕ್ಕೆ ನಮ್ಮ ಶಿಕ್ಷಕರು ನನಗೆ ಸಪೋರ್ಟ್ ಮಾಡ್ತಿದ್ದರು ನಾನು ಏನಿಲ್ಲ ಅಂದರೂ ಒಂದರಲ್ಲಿ ಪ್ರಶಸ್ತಿ ಗೆಲ್ಲಿಲ್ಲ ಅಂದರೂ ಇನ್ನೂ ಮೂರರಲ್ಲಿ ನಾಲ್ಕರಲ್ಲಿ ನಾನು ಪ್ರಶಸ್ತಿ ಗೆದ್ಕೊಬರ್ತಿದ್ದೆ ನಾನು ರಂಗೋಲಿಯಲ್ಲಿ ಕೂಡ ಪಾರ್ಟಿಸ್ಪೇಟ್ ಮಾಡ್ತಿದ್ದೆ ಮತ್ತು ಏಕ ಪಾತ್ರ ಅಭಿನಯ ಎಲ್ಲ ಥರದ್ದು ಕೂಡ ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಇನ್ನೂ ನೆನಪಿರೋದು ಅಂತ ಹೇಳಿದ್ರೆ ನಾನು ರಂಗೋಲಿ ಸ್ಪರ್ಧೆಯಲ್ಲಿ ಒಂದು ಹತ್ರ ಏನಂದ್ರೆ ಹಾಕಬೇಕಾದಾಗ ನಮ್ಮ ಶಿಕ್ಷಕಿ ನಮ್ಮ ಉಮಾ ಮೇಡಮ್ ಅಂತ ಅವ್ರು ಜಾಸ್ತಿ ನನಗೆ ಟ್ರೈನ್ ಮಾಡಿದ್ರು ನನಗೆ ಏನು ಬರ್ತಿರಲಿಲ್ಲ ರಂಗೋಲಿ ಹಾಕೋಕೆ ಬರ್ತಿರಲಿಲ್ಲ ಏನಾದರೂ ಮಾಡು ಅಂತ ಹೇಳಿಬಿಟ್ಟು ಅವತ್ತೂ ತುಂಬ ಅಪ್ರೋಚ್ ಮಾಡಿದರು ಮತ್ತು ಇನ್ನೂ ಏನಂದರೆ ನಾನು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಇರಬೇಕಾದ್ರೆ ನಮ್ಮ ಸರ್ ಎಲ್ಲ ಬಂದುಬಿಟ್ಟು ಹುಡುಗಿ ಹುಡುಗಿ ಚೆನ್ನಾಗಿ ಯಾರಾದರೂ ಸಿಕ್ಕರೆ ಹುಡ್ಗ ಇಲ್ಲ ಅಂತ ಹೇಳಿದ್ರೆ ನಮಗೆ ಹುಡ್ಗನ ಥರ ಡ್ರಸ್ ಮಾಡಿಸ್ಬಿಟ್ಟೂ ಡ್ಯಾನ್ಸ್ ಮಾಡಿಸ್ತಿದ್ರು ಅದು ಇನ್ನೂ ಚೆನ್ನಾಗಿ ಇರ್ತಿತ್ತು ನಮಗೆಲ್ಲ ತುಂಬ ಖುಷಿ ಕೊಡ್ತಿತ್ತು